ಹಲೋ ಹಲೋ ಸರ್ರ ಮುಂದೊಂದು ಚೊಲೋ ಊಟ ಹಸ್ವಾಗೈತ್ ರೀ ಸರ್ರ ಮುಂದೊಂದು ಚೊಲೋ ದಾಬಾ ಐತ್ರಿ ಎಲ್ಲಾರ್ ಇದ್ರೆ ನೋಡ್ಯಾ ನಿಲ್ಲಿಸಿರಿ ಸ್ಟಾಪ್ ಮಾಡಿರಿ ಬಸ್ನಾಗೆ ಸ್ಟಾಪ್ ಮಾಡ್ರಿ ಹಾಂ ನಿಲ್ಲಿಸಿ ಜಲ್ದಿ ನಿಲ್ಲಿಸಿರಪ್ಪ ಸರ್ರ ಹಾಟ ಹೊಟ್ಟೆ ಹಸಿದೈತ್ ರೀ ಊಟ ಯಾವ್ದ್ ಯಾವ್ದ್ ಸಿಗ್ತವೆ ರೀ ಗೊತ್ತೈತ್ರೀ ಸರ್ರ ಆಯ್ತ್ ಹೇಳಿರಿ ಸರ್ರ ಅದಕ್ಕೆ ಏರ್ಯ ನಿಮಗೆ ಗೊತ್ತಿದ್ರೆ ಹೇಳಿರಿ ಸರ್ರ ನಾನ್ವೆಜ್ರಾಗ್ ಏನೇನ್ ಐತ್ರಿ ಸರ್ರ ವೆಜ್ ಅಥವಾ ನಾನ್ವೆಜ್ ರೀ ಹಾಂ ಹಾಂ ಹಾಂ ಆಯ್ತು ಸರ್ ಇನ್ನೇನು ಸಮಾಚಾರ ರೀ ಸರ್ರ ಮುಂದೆ ಏನಾರೂ ಮಾತಾಡಿರಿ ಸರ್ರ ಜಲ್ದಿ ತಲ್ಪ್ಸ್ ರೀ ಸರ್ರ ಸ್ವಲ್ಪ ಸ್ವಲ್ಪ ಅರ್ಜೆಂಟ್ ಐತ್ರೀ ಹೊಟ್ಟೆ ಹಸಿವಾಗ್ ತುಂಬ ತುಂಬ ಹೊಟ್ಟೆ ಹಸಿವಾಗ್ತಿ ಜಲ್ದಿ ಸರ್ರ ಇನ್ನೂ ಎಷ್ಟು ಎಷ್ಟು